ಯಾರು ಹಲೋ ಯಾರು ನೀವು ಹಾಂ ಹಾಂ ಹೌದು ನಾವು ಗವಿಸಿದ್ದಪ್ಪ ಡ್ರೈವರು ಆಟೋ ಡ್ರೈವರು ಎಲ್ಲಿಗೆ ಹೋಗ್ಬೇಕಾಗಿತ್ತು ಎಷ್ಟು ಜನ ಇದ್ದೀರಿ ಹಲೋ ಎಷ್ಟು ಜನ ಇದ್ದೀರಿ ನೀವು ನಾಲ್ಕು ಜನ ಇದ್ದೀರಾ ಹಾಂ ಅವು ಯಾವ ಯಾವ ಸ್ಥಳಕ್ಕೆ ಬರ್ಬೇಕು ಆಟೊ ತಗೊಂಡು ಹೇಳಿರಿ ಮೈಸೂರು ಪ್ಯಾಲೇಸಿಗೆ ಕರ್ಕೊಂಡ್ಹೋಗ್ಬೇಕಾ ಹಾಂ ಈಗ ಒಬ್ಬರಿಗೆ ಮೂವತ್ತು ರೂಪಾಯ್ದಂಗೆ ಆಗ್ತದೆ ನೂರಿಪ್ಪತ್ತು ರೂಪಾಯಿ ಆಗ್ತದೆ ಹೌದು

ಅಲ್ಲಿ ನಾವು ವೇಟ್ ಮಾಡೋಂಗಿಲ್ಲ ನಿಮ್ಮನ್ನು ಇಳ್ಸಿ ಹೋಗಿಬಿಡ್ತೀವಿ ವೇಟ್ ಮಾಡಿದರೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ

ಹಾಂ ಸಾಧ್ಯ ಆದರೆ ಬರ್ತೀವಿ ಮತ್ತು ಯಾವಾದ್ರು ಗಿರಾಕಿ ಸಿಕ್ಕರೆ ನಾವು ಹಂಗ ಹೋಗ್ಬಿಡ್ತೀವಿ ಮತ್ತು ನೀವು ಇಲ್ಲೇ ಇರ್ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ ಹಾಂ ವೇಟ್ ಮಾಡಿದರೆ ವೇಟ್ ಮಾಡಿದರೆ ಎಕ್ಸ್ಟ್ರಾ ಅಲ್ಲಿ ವೇಟ್ ಮಾಡಿದರೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ

ಹಾಂ ವೇಟ್ ಮಾಡೋಕ್ಕೆ ಒಂದು ನೂರು ರೂಪಾಯಿ ಆಗ್ತದೆ ಆಯ್ತು ಆಯಿತು ಹಾಂ ಹೇಳಿರಿ ಹಾಂ ಮಾಡಿ ಹೇಳಿರಿ ನಾ ಕರ್ಕೊಂಬರ್ತೀನಿ ಆಗೋಲ್ಲ ಐದು ಜನಕ್ಕೆ ಆಗೋಲ್ಲ ನಾಲಕ್ಕೇ ಜನ ಕಂಫರ್ಟೇಬಲ್ಲಾಗಿ ಕೂತ್ಕೊಬೌದು ಆಯ್ತು ಆಯ್ತು ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಫೋನ್ ಮಾಡ್ತೀರಿ ಹಾಂ ಹಾಂ ಆಯ್ತು ಆಯ್ತು ಏನು ರೀ ಆಂ ಹುಡ್ಕೋ ಕಾಲೋನಿಯಾ ಅಲ್ಲಿ ಬರ್ಬೇಕಾ ಹಾಂ ಆಯ್ತು ಆಯ್ತು ಬರ್ತೀವಿ ನೀವು ರೆಡಿ ಆಗಿರಿ ರೆಡಿಯಾಗಿ ಫೋನ್ ಮಾಡಿರಿ ಅಲ್ಲಿಗೆ ಬಂದು ಕರ್ಕೊಂಬರ್ತೀನಿ ನಾನು ಆಯ್ತು ತ್ಯಾಂಕ್ ಯು